ಭಾರತ ದೇಶದಾಗ ಆಹಾರ ಪದಾರ್ಥಗಳು ಆ ರಾಜ್ಯಗಳ್ಗೆ ಬೇರೆ ಬೇರೆ ಇರ್ತಿರ್ತಾವ ಈಗ ನೋಡು ನಮ್ಮ ರಾಜ್ಯ ಕರ್ನಾಟಕ ಈ ಕರ್ನಾಟಕದಾಗ ಗದಗ ಗದಗನ್ಯಾಗ ನಾವು ಮುಂಜಾನೆ ಎದ್ದ ಕೂಡಲೆ ರೊಟ್ಟಿ ಕಟ್ಟಿಕೊಂಡು ರೊಟ್ಟಿ ಬದ್ನೆಕಾಯಿ ಪಲ್ಯ ಅವ ಮೂಲಂಗಿ ಪಲ್ಯ ಅವ ಕಟ್ಕೊಂಡು ನಾವು ಹೊಲಕ್ಕೆ ಹೋಗ್ತೀವಿ ಹೊಲಕ್ಕೆ ಹೋಗಿ ಹೊಲ್ದಾಗ ದುಡಿದ ಕೆಲಸ ಮಾಡಿಯೇ ಸಾಯಂಕಾಲ ಮನೆಗೆ ಬರ್ತೀವಿ ಜೋಳದ ರೊಟ್ಟಿ ಅಂದ್ರೆ ಏನ್ಪಾ ರಟ್ಟಿ ಗಟ್ಟಿ ಇರ್ತಾವ ರಟ್ಟಿ ಆದರೆ ಜೋಳದ ರೊಟ್ಟಿ ಮಾಡೋ ಪದ್ಧತಿ ಗೊತ್ತೈತೇನು ನಿಮ್ಗೆ ಇಲ್ಲಾ ಜೋಳದ ರೊಟ್ಟಿ ಅಂತಂದ್ರೆ ಜೋಳ ಹೋಗಿ ಗಿರ್ಣಿಗೆ ಹಾಕ್ಸ್ಕೊಂಡ್ಬರ್ಬೇಕ ಹಿಟ್ಟು ಮಾಡ್ಬೇಕ ಬಿಸಿನೀರ್ನಾಗ ಜೋಳದ ಹಿಟ್ಟು ಕಲಸಿ ನೈ ಇದನ್ನು ಸರ್ಯಾಗಿ ಸಮತೋಲವಾಗಿ ಅದನ್ನು ಹದ ಮಾಡ್ಬೇಕು ಹದ ಮಾಡಿ ಹೆಂಚಿಡಬೇಕು ಹೆಂಚಿಡಿದು ಕಟ್ಗೆ ತೊಗೊಂಡ್ಬಂದು ಒಲೆ ಹಚ್ಚಬೇಕು ಒಲೆ ಹಚ್ಚಿದ ಮ್ಯಾಗ ನಾವು ಏನು ಮಾಡ್ಬೇಕು ಅಂತಂದ್ರೆ ಅದು ಹದ ಮಾಡಿದ ಹಿಟ್ಟನ್ನು ಒಂದು ಇದಕ್ಕೆ ಹಾಕ್ಕೊಂಡು ಪಟ್ ಪಟ್ ಪಟ್ ಪಟ್ ಬಡಿದು ರೌಂಡ ಮಾಡಿ ಅದನ್ನು ನಾವು ಹೆಂಚಿಗೆ ಹಾಕಬೇಕು ಹೆಂಚಿಗೆ ಎಡಕ್ಕ ಬಲಕ್ಕ ಇದನ್ನ ಮಾಡಿದರೆ ಗೊಂಜೋಳ ರೊಟ್ಟಿ ಆಗ್ತಾವು ಅದಾದ ಮ್ಯಾಗ ಹಸಿಮೆಣ್ಸಿನ್ಕಾಯಿ ತಗೊಂಡು ಅದನ್ನು ಸ್ವಲ್ಪ ಉಪ್ಪು ಹಾಕಿ ಹಿಂಡಿ ಮಾಡ್ತೀವಿ ನಾವು ಹಿಂಡಿ ಭಾಳ ರುಚಿ ಅದ ಹಿಂಡಿ ಮತ್ತು ರೊಟ್ಟಿ ಮೆಣ್ಸಿನ್ಕಾಯಿ ಹಿಂಡಿ ಮತ್ತು ರೊಟ್ಟಿ ಅವು ಎರಡನ್ನು ಕಲಿಸಿ ನಾವು ಹೊಲದಾಗ ಆ ಉಳ್ಳಾಗಡ್ಡಿ ಪಲ್ಲಾಗಡ್ಡಿ ಕಿತ್ಕೊಂಡ್ಬಂದು ಮೆಂತ್ಯೆ ಪಲ್ಲೆ ಸೊಪ್ಪನ್ನು ಕಿತ್ಕೊಂಡ್ಬಂದು ಅದನ್ನ ನಾವು ತಿಂದ್ರೆ ನಮ್ಮ ರಟ್ಟೆ ಗಟ್ಟಿ ಆಗ್ತೈತಿ ಹೆಚ್ಚಾನಚ್ಚ ನಮ್ಮ ಗದಗಿನ್ಯಾಗ ಜುಲ್ದಾರ್ ರೋ ಜು ಗೊಂಜ್ವಾಳ ರೊಟ್ಟಿ ಭಾಳ ಶ್ರೇಷ್ಠ ಆ ಗೊಂಜೋಳ ರೊಟ್ಟಿ ಮಾಡೋದರಿಂದ ಅನ್ನ ನಮ್ಮ ಕಡೆ ಮಂದಿ ಕಡಿಮೆ ಉಣ್ತೀವಿ ಅನ್ನ ಉಣ್ಣೋದು ಹೆಚ್ಚಿಗೆ ಅನ್ನ ಅಂದ್ರೆ ಕ ರೈಸ್ ರೈಸ್ ನಮ್ಮ ಕಡೆ ಕಡಿಮೆ ಉಣ್ತೀವಿ ಆ ಕಡಿಮೆ ಉಣ್ತೀವಿ ಹೆಚ್ಚಾನೆಚ್ಚು ಜೋಳದ ರೊಟ್ಟಿ ತಿಂತೀವಿ ಜೋಳದ ರೊಟ್ಟಿ ತಿಂದು ಹೊಲಕ್ಕೆ ಹೋಗ್ತೀವಿ ಆಮೇಲೆ ಸಾಯಂಕಾಲ ಬಂದ ಅರ್ಧ ಕಪ್ ಚಹಾ ಕುಡ್ದು ಉಪ್ಪಿಟ್ಟು ತಿಂತೀವಿ ಇಲ್ಲ ಚುರ್ಮುರಿದಾಗ ತಿಂತೀವಿ ನಿತ್ಯದ ಜೀವನದ ಇದು ಬದುಕು ಆದರೆ ಈ ಬದುಕು ನಮ್ಮ ಕರ್ನಾಟಕದಾಗ ಗದಗಿನ್ಯಾಗ ಭಾಳ ಅದು ಫೇಮಸ್ಸ ಆಮೇಲೆ ಒಂದೊಂದು ದಿನ ಚಪಾತಿ ಮಾಡ್ತೀವಿ ಚಪಾತಿ ಗೋಧಿ ಹೋಗಿ ಗೋಧಿ ತಗೊಂಡ್ಬರ್ತೀವಿ ಗೋಧಿ ಗಿರ್ಣಿಗೆ ಹಾಕಿಸ್ತೀವಿ ಗಿರ್ಣ್ಯಾಗ ಹೋಗಿ ಅದನ್ನ ಹಿಟ್ಟು ಹಾಕ್ಸ್ಕೊಂಡ್ಬಂದು ಚಪಾತಿ ಮಾಡ್ತೀವಿ ಚಪಾತಿ ಉಳ್ಳಾಗಡ್ಡಿ ಪಲ್ಯವ ಆಮೇಲೆ ಕರಿಇಂಡಿ ಅಂತಿರ್ತೈತೆ ನಮ್ಮ ಕಡೆ ಉಪ್ಪಿನಕಾಯಿ ಅಂತ ಇರ್ತೈತಿ ಆ ಉಪ್ಪಿನಕಾಯಿ ಕರಿಇಂಡಿ ಗೊಂಜೋಳ್ ರೊಟ್ಟಿ ಚಪಾತಿ ಹೆಚ್ಚಿಗೆ ನಾವು ನಮ್ಮ ಈ ರಾಯದ ಆಮೇಲೆ ನಾವು ಬದ್ನೆಕಾಯಿ ಎಣ್ಗಾಯಿ ಪಲ್ಯ ಅಂತ ಮಾಡ್ತೀವಿ ಆ ಎಣ್ಗಾಯಿ ಪಲ್ಯ ತಿಂದು ತಿಂದರೆ ಬಟ್ ಕಡ್ಕೊಳ್ಬೇಕು ನೀವು ಬಟ್ಟ ಆ ಟೈಪ್ ನಾವು ಎಣ್ಗಾಯಿ ಪಲ್ಯ ಮಾಡ್ತೀವಿ ಎಣ್ಗಾಯಿ ಪಲ್ಯ ಹೆಂಗೆ ಮಾಡ್ತಾರೆ ಅಂತಂದ್ರೆ ನಾವು ಸಣ್ಣ ಸಣ್ಣ ಬದ್ನೆಕಾಯಿ ಸಣ್ಣ ಸಣ್ಣ ಬದ್ನೆಕಾಯಿ ತಗೊಂಡ್ಬಂದು ಅದಕ್ಕೆ ನಾಲ್ಕೂ ಕಡೆ ಚಾಕುಲಿ ಕಟ್ ಮಾಡಿ ಮಸಾಲೆ ತುಂಬ್ತೀವಿ ಆ ಮಸಾಲೆ ತುಂಬಿ ಅದನ್ನು ಒಂದು ಹೆಂಚು ಇಡ್ತೀವಿ ಹೆಂಚು ಆ ಹೆಂಚ್ನ್ಯಾಗ ನಾವು ಏನು ಮಾಡ್ತೀವಿ ಅಂತಂದ್ರೆ ಆ ಬದ್ನೆಕಾಯಿ ಏನು ನಾವು ಮಸಾಲೆ ತುಂಬಿರ್ತೀವಲ್ಲ ಆ ಮಸಾಲೆ ತುಂಬಿದ್ದನ್ನು ಬದ್ನೆಕಾಯಿ ಎಣ್ಣೆ ಹೆಂಚಿನ್ಯಾಗ ಎಣ್ಣೆ ಹಾಕಿ ಅದನ್ನ ಆ ಕಡೆ ಈ ಕಡೆ ಮಾಡ್ತೀವಿ ಭಾಳ ಟೇಸ್ಟ್ ಆಗುತ್ತೆ ರೊಟ್ಯಾಗ ಹಾಕ್ಕೊಂಡು ತಿಂದು ಬಿಟ್ರೆ ಸಮುದ್ರಕ್ಕೆ ಸಮುದ್ರನ ಇದನ್ನ ಯಾಡ ಇದು ಅಂತ ನಾವು ಮಾಡ್ತೀವಿ ಭಾರೀ ಸು ರುಚಿ ಇರ್ತೈತಿ ಅದು ಆಕಾಶನ ಅಗದಿ ಹತ್ತಿರ ಆದಂಗೆ ರುಚಿ ಆಗುತ್ತೆ ಅದು ಆಮೇಲೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಕೆಂಪು ಚಟ್ನಿ ಮಾಡ್ತೀವಿ ಕೆಂಪು ಚಟ್ನಿ ಹ್ಯಾಂಗ ಮಾಡ್ತಾರಂತ ಕೆಂಪು ಮೆಣ್ಸಿನ್ಕಾಯಿ ತಗೊಂಡ್ಬರ್ತೀವಿ ಬ್ಯಾಡಗಿ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣ್ಸಿನ್ಕಾಯಿ ತಗೊಂಡ್ಬರ್ತೀವಿ ನಾವು ಆ ಬ್ಯಾಡಗಿ ಮೆಣ್ಸಿನ್ಕಾಯಿ ಹಸಿಗೆ ಇರ್ಬೇಕು ಅವು ಹೊಲ್ದಾಗಿಂದ ಕಿತ್ಕೊಂಡ್ಬರ್ತೀವಿ ಹೊಲ್ದಾಗ ಸ್ವಲ್ಪು ನಾವೂ ಏನು ಮಾಡ್ತೀವಿ ಹಿಂಗು ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಇವೆಲ್ಲ ಹಾಕೆ ಆ ಕೆಂಪು ಮೆಣಸಿನಕಾಯಿ ನಾವು ಅರಿತೀವಿ ಅರೆದ್ರೆ ಅದು ಭಾಳ ರುಚಿ ಆಗುತ್ತೆ ಆಮೇಲೆ ಸ್ವಲ್ಪ ಅದ್ರ ಮ್ಯಾಗ ಒಗ್ಗರಣೆ ಹಾಕ್ತೀವಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಬದ್ನೆಕಾಯಿ ಪಲ್ಲೆ ಆಮೇಲೆ ರೊಟ್ಟಿ ತಿಂದ್ಬಿಟ್ರೆ ರೊಟ್ಟಿ ತಿಂದ್ಬಿಟ್ರೆ ಭಾಳ ಶ್ರೇಷ್ಠ ಆಗುತ್ತೆ ಆಮೇಲೆ ನಮ್ಮ ಕಡೆ ಜನ ಏನಪ್ಪ ರೊಟ್ಟಿನಾ ಮೇಯ್ನ್ ಆಹಾರ ರೊಟ್ಟಿ ಅಂದ್ರರೆ ರೊಟ್ಟಿ ಅಂದ್ರೆ ಬಕ್ರಿ ಬಕ್ರಿ ಅಂದ್ರೆ ರೊಟ್ಟಿ ಅದ್ರೊಳಗೆ ಏನೂ ಫರಕ್ ಇಲ್ಲ ಆದರೆ ಈಗಿನ ಇದ್ರೊಳಗೆ ನಾವು ರೊಟ್ಟಿ ಒಟ್ಟು ನಾವು ಬಿಟ್ಕೊಡಂಗಿಲ್ಲ ರೊಟ್ಟಿ ಚಪಾತಿ ಆಮೇಲೆ ಹಬ್ಬ ಹರಿದಿನ್ದ ಒಳಗೆ ನಾವು ಹೋಳಿಗೆ ಅಂತ ಮಾಡ್ತೀವಿ ಕಡುಬು ಅಂತ ಮಾಡ್ತೀವಿ ನಾವು ಹೋಳಿಗೆ ಕಡುಬು ಕರ್ಜಿಕಾಯಿ ಹಬ್ಬದಾಗ ಹೋಳಿಗೆ ಈ ಬಾದಾಮಿ ಜ್ ಬನಶಂಕರಿ ಜಾತ್ರೆ ಬಂತು ನಮ್ಮ ಕಡೆ ಕಡುಬು ಹೋಳಿಗೆ ಎಲ್ಲ ಮಾಡ್ತೀವಿ ಕಡುಬು ಹೋಳಿಗೆ ಮಾಡೋದು ಅದು ಒಂದು ನಮ್ಮ ಈ ಕಡೆದು ಉತ್ತರ ಕರ್ನಾಟಕದ ಪದ್ಧತಿ ಆಮೇಲೆ ನಾವು ಯಾವತ್ತೂ ಹೆಚ್ಚಾನೆಚ್ಚು ಆ ಕಡುಬು ಹೋಳಿಗೆ ತಿಂದ್ರೂ ನಾವು ರೊಟ್ಟಿ ತಿನ್ನಬೇಕು ರೊಟ್ಟಿ ತಿಂದ್ರೇನೆ ನಮ್ಗೆ ಒಂದು ನಮೂನಿ ಹೊಟ್ಟೆ ತುಂಬ್ದಂಗೆ ರೊಟ್ಟಿ ಇಲ್ಲ ಅಂತಂದ್ರೆ ನಮಗೆ ಹಬ್ಬ ಆದಂಗಿಲ್ಲ ಅದಕ್ಕಾಗಿ ನಾವು ಹೆಚ್ಚಾನೆಚ್ಚು ಈ ಉತ್ತರ ಕರ್ನಾಟಕ ಜನ ಕಟಕ್ ರೊಟ್ಟಿ ಮೂಲ್ಗಾಯಿ ಪಲ್ಯವ ಕೆಂಪು ಚಟ್ನಿ ಅದು ಹೇಗಿರ್ಬೇಕು ಈ ಸರಿ ಏನು ಸಂಕ್ರಮಣ ಹಬ್ಬಕ್ಕೆ ಎಳ್ಳು ಕರಿ ಎಳ್ಳು ತೊಗೊಂಡು ಕರಿ ಎಳ್ಳು ತೊಗೊಂಡು ರೋ ಹಸಿ ಹಿಟ್ಟಿನ ಮ್ಯಾಗ ಸಜ್ಜಿ ರೊಟ್ಟಿ ಅಂತಾರೆ ಅದಕ್ಕೆ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಬಡೆದು ನಾವು ಅದನ್ನು ತೊಗೊಂಡು ಹೋಗಿ ಹೊಲದಾಗ ಹೋಗಿ ತಿಂದು ಬಿಟ್ರೆ ಆಕಾಶಕ್ಕೆ ನಮ್ದು ಒಂದು ಗೇಣು ಆ ಟೈಪ್ ಟೇಸ್ಟ್ ಆಗುತ್ತೆ ಈ ಬನಶಂಕರಿ ಜಾತ್ರೆ ಒಳಗೆ ನಾವು ನಮ್ಮ ಬಳಗ ಎಲ್ಲ ಕರ್ಕೊಂಡು ಹೊಲಕ್ಕೆ ಹೋಗಿ ತಿಂತೀವಿ ನಾವು ಆದ್ರೆ ಈ ಉತ್ತರ ಕರ್ನಾಟಕದ ಶ್ರೇಷ್ಠತೆ ಮತ್ತು ಅಗದಿ ನಮ್ಗೆ ಹೆಮ್ಮೆ ಅನ್ಸುತ್ತೆ ಹಾಗೂ ನಮ್ಗೆ ಹೆಚ್ಚಾನೆಚ್ಚು ಮುಂಜಾನೆ ನಮಗೆ ಮುಂಜಾನೆ ನಮಗೆ ರೊಟ್ಟಿನ ಬೇಕು ರೊಟ್ಟಿ ರೊಟ್ಟಿ ಅಂದ್ರೇನೆ ಆ ರೊಟ್ಟಿನ ಊಟ ನಮ್ಗೆ ಆ ರೊಟ್ಟಿ ಊಟ ಬಿಟ್ಟರೆ ನಮ್ಗೆ ಯಾವ್ದೂ ಇಲ್ಲಿ ಆಗಂಗಿಲ್ಲ ಆಮೇಲೆ ನಾವು ಹೆಚ್ಚಾನೆಚ್ಚ ಚಹಾ ಕುಡಿತೀವಿ ಚಹಾ ಕುಡಿತೀವಿ ಸಾಯಂಕಾಲ ಹೊಲದಿಂದ ಬಂದ ಮ್ಯಾಗ ಕೈಕಾಲು ತೊಗೊಂಡು ಚಹಾ ಕುಡಿತೀವಿ ನಾವು ಚಹಾ ಕುಡಿದು ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಡಾಡ್ತೀವಿ ಮತ್ತು ಮುಂಜಾನೆ ಎದ್ದ ಕೂಡಲೆ ನಮ್ಮ ಜೀವನದ ಒಂದು ಪದ್ಧತಿ ಆದ್ರೆ ನಾವು ಹೆಚ್ಚಾನೆಚ್ಚು ನಮ್ಮ ಸಂಸ್ಕೃತಿ ನಮ್ಮ ಮಣ್ಣು ನಮ್ಮ ನಡೆ ನುಡಿಗಳು ಹಾಗೂ ಉತ್ತರ ಕರ್ನಾಟಕ ಜನ ಯಾವತ್ತೂ ನಾವು ಗಟ್ಟಿ ಇರ್ತೀವಿ ಆ ಕಡೆ ಮೈಸೂರು ಕಡೆ ಎಲ್ಲ ಮುದ್ದೆ ಈ ಕಡೆ ಎಲ್ಲ ರೊಟ್ಟಿ ರೊಟ್ಟಿ ಮುದ್ದೆ ಎರಡು ಒಂದು ಅವು ಆ ರೊಟ್ಟಿನ ನಾವು ಇಲ್ಲಿ ಬಡಿತೀವಿ ಮುದ್ದೆ ಅಲ್ಲಿ ಕೈಲಿ ಹಿಚಿಕ್ ಮಾಡ್ತಾರಾ ಆದ್ರೆ ಈವತ್ತಿನ ಮಿತಿಗೆ ನಾನು ಏನು ಹೇಳ್ಬೇಕು ಅಂತಂದ್ರೆ ರೊಟ್ಟಿ ಚಪಾತಿ ಈ ಇವನ್ನು ತಿಂದ್ಬಿಟ್ರೆ ನಮ್ಮ ಜನ ನಾವು ಹೆಚ್ಚಾನೆಚ್ಚು ಇಲ್ಲಿ ಜೋಳ ಬೆಳಿತೀವಿ ಮೆಣಸಿನ್ಕಾಯಿ ಬೆಳಿತೀವಿ ಹತ್ತಿ ಬೆಳಿತೀವಿ ಹತ್ತಿ ಬೆಳಿತೀವಿ ಜೋಳ ಬೆಳಿತೀವಿ ಮೆಣಸಿನ್ಕಾಯಿ ಬೆಳಿತೀವಿ ಗೋಧಿ ಬೆಳಿತೀವಿ ಇವೆಲ್ಲನೂ ನಮ್ಮ ಸ್ ನಮ್ಮ ಸೈಡು ಸಜ್ಜಿ ಬೆಳಿತೀವಿ ನಾವು ಸಜ್ಜಿ ಬೆಳಿತೀವಿ ಗುರೆಳ್ಳು ಪುಡಿ ಅಂತ ಮಾಡ್ತೀವಿ ಗುರೆಳ್ಳು ತಗೊಂಡ್ಬಂದು ಪುಡಿ ಮಾಡಿ ಅದು ಕರೆಳ್ಳು ಪುಡಿ ಮೊಸರು ಹಾಕ್ಕೊಂಡು ರೊಟ್ಟಿ ತಿಂದ್ಬಿಟ್ರೆ ಅಗದಿ ಭಾರಿ ಭಾರಿ ಆಗುತ್ತೆ ಆಮೇಲೆ ಹಸಿ ಮೆಣಸಿನಕಾಯಿ ಎಣ್ಣೆಲಿ ಸ್ವಲ್ಪ ತಾಡಿಸ್ತೀವಿ ಉಳ್ಳಾಗಡ್ಡಿ ಹೆಚ್ಕೊಳ್ತೀವಿ ಮೂರ್ ರೊಟ್ಟಿ ಸೊಪ್ ಕೆಂಪು ಚಟ್ನಿ ಆ ಮೆಣ್ಶಿನ್ಕಾಯ್ ಹಚ್ಕೊಂಡ್ ತಿಂದ್ಬಿಟ್ರ ನಮ್ಗ್ ಹೊಲ್ದಾಗ ಅಗದಿ ನಮ್ಗೆ ಪವಿತ್ರ ಆಗುತ್ತೆ ಹಾಗೂ ನಮ್ಮ ಈ ಕಡೆ ನಮ್ಮ ಜನ ಯಾವುದನ್ನೂ ಬಯಸಂಗಿಲ್ಲ ಉಳ್ಳಾಗಡ್ಡಿ ಚಪಾತಿ ರೊಟ್ಟಿ ಮೇಯ್ನ ಅಂತ ಹೇಳ್ತೀನಿ ಆದ್ರೆ ರೊಟ್ಟಿನೇ ಮೇಯ್ನ